ಆಹಾರ ಬೇಗ ಆಗಬೇಕು ಚೆನ್ನಾಗಿ ಆಗಬೇಕು ಅಂತಂದರೆ ಮೊದಲಿಗೆ ನಾವು ಅಡಿಗೆ ಮಾಡಲು ಬೇಕಾದ ಪದಾರ್ಥಗಳನ್ನು ಸರಿಯಾಗಿ ಹೆಚ್ಚಿಕೊಂಡು ಇಟ್ಟುಕೊಂಡಿರಬೇಕು ಜೋಡಿಸ್ಕೊಂಡು ಇಟ್ಟುಕೊಂಡಿರಬೇಕು ಪ್ರತ್ಯೇಕವಾಗಿ ಕೂಡ ಇಡ್ಬೋದು ಈ ಥರ ಮಾಡುವುದು ನಮ್ಮ ಮೊದಲ ಕರ್ತವ್ಯವಾಗಿರುತ್ತೆ ಅಡಿಗೆ ಮಾತ್ರವಲ್ಲ ಯಾವುದೇ ಕೆಲಸವಾದರೂ ಕೂಡ ಮೊದಲು ತಯಾರಿ ಅಥವಾ ಸಿದ್ಧತೆ ಅನ್ನೋದು ಮೊದಲ ಹೆಜ್ಜೆಯಾಗಿರುತ್ತೆ ಇನ್ನು ಅಡಿಗೆ ವಿಚಾರಕ್ಕೆ ಬಂದರೆ ಮಾಂಸಾಹಾರಿ ತಿನಿಸಾಗಿರಲಿ ಅಥವಾ ಸಸ್ಯಾಹಾರಿಯಾಗಿರಲಿ ಪ್ರಮುಖವಾಗಿ ಬೇಕಾಗಿರೋ ಪದಾರ್ಥಗಳಂತಂದರೆ ಸಾಮಾನ್ಯವಾಗಿ ಬಳಸುವ ಪದಾರ್ಥಗಳು ಉಪ್ಪು ನೀರು ಖಾರದ ಪುಡಿ ಅರಿಸಿನ ಪುಡಿ ಇತ್ಯಾದಿ ಇನ್ನು ಸಸ್ಯಾಹಾರಿ ಅಡಿಗೆ ಅಂದರೆ ಇವುಗಳ ಜೊತೆಗೆ ಮೆಣಸಿನಕಾಯಿ ಹಸಿ ಕೊಬ್ಬರಿ ಕೊತ್ತಂಬರಿ ಸಾಸಿವೆ ಜೀರಿಗೆ ತರಕಾರಿ ಇವು ಸಾಮಾನ್ಯವಾಗಿ ಬಳಸುವಂಥದ್ದು ಇನ್ನು ಮಾಂಸಹಾರಿ ಅಡಿಗೆ ಮಾಡ್ಬೇಕಂತಂದ್ರೆ ಇವುಗಳ ಜೊತೆಗೆ ನಾವು ಚಕ್ಕೆ ದಾಲ್ಚೀನಿ ಮತ್ತು ಕೊಬ್ಬರಿ ಒಣಕೊಬ್ಬರಿ ಬೇಯಿಸಿದ್ದು ಮಾಂಸ ಈ ಥರ ಬೇರೆ ಬೇರೆ ಮಸಾಲೆ ಪದಾರ್ಥಗಳನ್ನು ಕೂಡ ನಾವು ಇಲ್ಲಿ ಬಳಸ್ತೀವಿ